ನಾನು ಗಿಡ ಗಂಟಿ ಬೆಳ್ಸುದಂದ್ರೆ ಭಾಳ ಇಷ್ಟ ಗಿಡಗಳು ತ ಸಾಕಾಣಿಕೆ ಮಾಡುದಂದ್ರೆ ಭಾಳ ಇಷ್ಟ ಬೆಳೆಸ್ತೀನಿ ನಾನು ಪಪ್ಪಳ್ಳಿ ಗಿಡ ಹಚ್ಚೀನಿ ದಾಳಂಬ್ರೆ ಗಿಡ ಹಚ್ಚೀನಿ ದಾಸ್ವಾಳ ಗಿಡ ಹಚ್ಚೀನಿ ಮಾವಿನ ಗಿಡ ಹಚ್ಚೀನಿ ಹೊರ್ಳಿ ಕರ್ಬೇವ್ದು ಗಿಡ ಹಚ್ಚೀನಿ ಹತ್ತಿ ಗಿಡ ನನ್ನ ಜಾಗದ ಒಳ್ಗೆ ಮನೆ ಮುಂದೆ ಇರಲಿ ಅಂತಂದು ಹತ್ತಿ ಹತ್ತಿ ಹತ್ತಿ ಬೀಜನೂ ಊರೀನಿ ಒಂದು ಕಬ್ಬು ಕಬ್ಬನ್ನೂ ಹಾಕೀನಿ ಅದಕ್ಕೆ ಹಾಕೋ ಸಮ್ ಇದು ಬಂದಂದ್ರೆ ಅದಕ್ಕೆ ಸಾ ಚಳ್ಳವ್ರೆ ಬಳ್ಳಿ ಹಾಕೀನಿ ಚಳ್ಳವ್ರೆ ಬಳ್ಳಿಗೆ ಸೀರು ಹತ್ತಿ ಹತ್ತಕತ್ತಿದ್ದವು ಅದಕ್ಕೆ ತಂದು ಎಣ್ಣೆಯನ್ನು ಹೊಡೆದು ಸ್ವಚ್ಛ ಮಾಡಿದೆ ಎಣ್ಣಿಗಳು ಅವು ಬೆಳ್ಸೋದಂದ್ರೆ ನಮ್ಗೆ ಇಷ್ಟಗಳು ಭಾಳ ಇಷ್ಟ ಅದನ್ನು ಸೀರು ಆಗಕತ್ತಿದ್ದವು ಅದಕ್ಕೆ ತಂದು ಎಣ್ಣೆ ತಂದು ಎಣ್ಣೆ ಹೊಡೆದೆ ಗೊಬ್ಬರ ಒಂದು ಸ್ವಲ್ಪ ಗೊಬ್ಬರ ಹಾಕಿದೆ ಅದು ಚೆನ್ನಾಗಿ ಚೆನ್ನಾಗಿ ಬೆಳಿತು ಬೆಳಿತು ಅದು ಬೆಳ್ದು ಕಾಯಿ ಬಿಟ್ಟತಿ ಕಾಯ್ದು ಸಾಕಷ್ಟು ಕಾಯಿ ಆಯ್ತು ಬೆಳೆಸೀನಿ ಚೆನ್ನಾಗಿ ಬೆಳೆಸೀನಿ ಸಾಕಷ್ಟು ಕಾಯಿ ಆಯ್ತು ಕಾಯಿಗಳು ನನ್ನ ಪ ಅಕ್ಕಪಕ್ಕದವ್ರಿಗೆ ಬಾಜು ಮನಿಯವ್ರ್ಗೆ ಎಲ್ಲರಿಗೂ ಕೇಳ್ತಾ ಇದ್ದರು ಎರಡು ಎರಡು ಸಾರೆ ಕೊಟ್ಟೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳಿದರು ಬೆಳೆಸಿದೆ ನಾವೂ ಜ್ ನಾವೂ ಮನೆಯಾಗ ಮಾಡಿಕೊಂಡ್ವಿ ಹೊರ್ಳಿ ದಾಸ್ವಾಳ ಗಿಡ ಹಚ್ಚಿದೆ ಅದಕ್ಕೆ ಹೊಲಕ್ಕೆ ಹಾಕೋ ಗೊಬ್ಬರ ತಂದು ಹಾಕಿದೆ ಸಗಣಿ ಗೊಬ್ಬರ ಹಾಕಿದೆ ಹೊಳ್ಳಿ ಕರಿಬೇವು ಸಸಿ ನೆಟ್ಟಿದೆ ಕರ್ಬೇವು ಸಸಿನೂ ನಮ್ಗೆ ಬೇಕಾದಾಗ ನಾವು ಹರ್ಕೊಂಡು ನಮ್ಗೆ ಒಗ್ಗರ್ಣಿ ಕೊಟ್ಕೊಬೋದು ಅದನ್ನೂ ಮಾಡಿದೆ ಹೊರ್ಳಿ ಹತ್ತಿ ನಾಟಿ ಮಾಡೀನಿ ಈಗ ಹತ್ತಿ ಹತ್ತಿ ಹತ್ತಿ ನಾಟಿ ಮಾಡಿದೆ ಇವು ನಾಟಿಗಳು ಮಾಡೋದಂದ್ರೆ ಭಾಳ ಇಷ್ಟ ನಮ್ಗೆ ಹತ್ತಿ ಹ ನಾಟಿ ಮಾಡುವುದು ಕರ್ಬೇವ್ದು ಗಿಡ ಹಚ್ಚುವುದು ಹೊಳ್ಳಿ ದಾಸ್ವಾಳ ಗಿಡ ಹಚ್ಚಿನಿ ಹೂವು ಚೆನ್ನಾಗಿ ಹೂವು ಅರ್ಳಿತ್ತು ಅವು ಹೊರ್ಳಿ ಅದನ್ನು ದೇವ್ರಿಗೆ ಅವನ್ನ ಏರಿಸ್ತೀನಿ ಮಾವಿನ ಗಿಡ ಹಚ್ಚೀನಿ ಚೆನ್ನಾಗಿ ಬೆಳೆಯುತ್ತೆ ಅವು ಅದಕ್ಕೆ ಎರಡು ಟೈಮೂ ನೀರು ಮುಂಜಾನೆ ಒಮ್ಮೆ ಸಂಜೆಯಲ್ಲೊಮ್ಮೆ ನೀರು ಹಾಕ್ಬೇಕು ನೀರು ಹಾಕಿ ಬೆಳೆಸೀನಿ ಚೆನ್ನಾಗಿ ಬೆಳ್ದವೆ ಹೊಳ್ಳಿ ಗಿಡ ಗಿಡ್ಗ್ ಪಪ್ಪಳ್ಳಿ ಗಿಡ ಹಚ್ಚೀನಿ ಅದು ಈಗ ಇಷ್ಟು ಎತ್ತರ ಆಗಿ ಕಾಯಿ ಇನ್ನು ಕಾಯಿ ಇನ್ನೂ ಕಾಯಿ ಬಿಟ್ಟಿಲ್ಲ ಇನ್ನು ಮ್ಯಾಲ ಬಿಡ್ಬೌದು ಅವ್ಕೆ ಸಾಗ ಮಾಡ್ಬಕಾದ್ರೆ ತ ಇದು ಮಾಡ್ಬೇಕು ಒಟ್ಟು ಕಷ್ಟಪಡ್ಬೇಕು ಕಷ್ಟಪಡ್ತೇನೆ ಹೊಳ್ಳಿ ಪಪ್ಪಳ್ಳಿ ಹಣ್ಣು ಆದ್ವು ಅಂದ್ರೆ ನಾಳೆ ನನ್ನ ಮೊಮ್ಮಕ್ಕಳು ಬಾಜು ಮನಿಯರು ತಿಂದ್ರೆ ನಡೀತೈತಿ ಹಾಗೇನೂ ಇದಲ್ಲೇಯಾ ನಾವೇ ತಿನ್ಬೇಕ್ ಅನ್ನೋದು ಇದಿಲ್ಲ ಅಕ್ಕ ಪಕ್ಕದವ್ರ್ಗೆ ಚಳ್ಳವ್ರೆ ಚಳ್ಳವ್ರೆ ಬಳ್ಳಿ ಹಾಕಿದೆ ಚೆನ್ನಾಗಿ ಕಾಯಿ ಆದವು ಆಜು ಬಾಜು ನಾನು ಎಲ್ಲರ್ಗೂ ಬೇಕಾದವ್ರ್ಗ್ ನಾ ಕೊಟ್ಟೆ ಚೆನ್ನಾಗಿದ್ದವು ಅಂತಂದು ಸಂತೋಷಪಟ್ಟರು ನಾವು ನಾವೂ ಮಾಡಿದ್ವಿ ನಾವೂ ಹರ್ಕೊಂಡು ನಾವೂ ಮಾಡಿದ್ವಿ ಅವು ನನ್ನ ಗಿಡ ಬೆಳ್ಸುದಂದ್ರೆ ಭಾಳ ಇಷ್ಟ ಸಸಿಗಳಂದ್ರೆ ಭಾಳ ಇಷ್ಟ ಅನುಕೂಲಾಗತ್ತೆ ಬ ನಿಮ್ಮ ಜಾಗ ಇದ್ದರೆ ನೀವು ಹಚ್ಚಿಸಿಕೊಳ್ಳಿರಿ ಹಚ್ಚಿ ಕೇಸ್ ಮಾಡಿರಿ ಅದನ್ನು ಚೆನ್ನಾಗಿ ಬೆಳೆಸ್ರಿ ಒಟ್ಟು ಸಗಣಿ ಇಲ್ಲ ದನ್ಗಳು ದನ ಕರು ಬರ್ತಾವೆ ಅಲ್ಲೇನೂ ನಾ ಏನೂ ಸ ಇದು ಮಾಡುವುದಿಲ್ಲ ತಂದು ಸಗಣಿ ತಂದು ಒಣಗಸ್ಬೇಕ್ ಅದನ್ನು ಒಣ್ಗಿಸಿ ಪುಡಿ ಮಾಡಿ ಪೌಡ್ರ್ ಮಾಡ್ಬೇಕು ಪೌಡರ್ ಮಾಡಿ ಅವ್ಕೆ ಗಿಡಗಂಟಿಗೆ ಹಚ್ದ್ರೆ ಭಾಳ ಚೆನ್ನಾಗಿ ಬೆಳಿತಾವೆ ಅವು ಚಲೋ ಅಕ್ಕಾವು ನಮ್ಗೆ ಫಲ ಕೊಡ್ತಾವೆ ಹಾಕಿದ್ದಕ್ಕೂ ಜಾಗ ಜಾಗ ಇದವ್ ಯೇಶ್ಟ್ ಮಾಡಬಾರ್ದಲ್ಲ ಅದಕ್ಕೆ ಹಚ್ಚಿ ನೀವು ಜಾಗ ಇತ್ತಂದ್ರೆ ಹಚ್ಚಿ ಇದು ಮಾಡಿಕೊಳ್ಪಾ ಅದು ಅದರಿಂದ ನಿಮ್ಮ ಸಂಪ ಇದು ಮಾಡಿಕೊಳ್ರಿ ಅನ್ಕೂಲ ಮಾಡಿಕೊಳ್ರಿ ಹಚ್ಚಿದ್ರೆ ಎಲ್ಲೂ ಇದಾಗೋದಿಲ್ಲ ಅದು ಭಾಳ ನಿಮಗೆ ಅನುಕೂಲಾಗತ್ತೆ ಜಾಗ ಇತ್ತಂದರೆ ಯೇಶ್ಟ್ ಮಾಡ್ಬೇಡ್ರಿ ಅದನ್ನು ನಾನು ಹಚ್ಚೀನಿ ಚಳ್ಳವ್ರೆ ಬಳ್ಳಿ ಹಚ್ಚಿ ಕೇಸೆ ಜಗ್ ಕಾಯಿ ಆಗ್ತದ್ ಅದು ಅದು ಸಾಕಷ್ಟು ಆಯ್ತು ಇನ್ನೂ ಆಗತ್ತೆ ಈಗ ಹಾಕೀನಿ ಇನ್ನೂ ಆಗುತ್ತೆ ಬೆಳ್ಗಳು ಬೆಳ್ಸಾಕಂದ್ರೆ ನನ್ಗೆ ಇಷ್ಟ ಸಸಿಗಳ್ ಬೆಳ್ಸುದಂದ್ರೆ ಭಾಳ ಇಷ್ಟ ಭಾಳ ಚಂದ ಬೆಳ್ಸ್ಬೇಕ್ ಅದನ್ನು ಅದು ಫಲ ಕೊಟ್ಟೇ ಕೊಡತ್ತೆ ನಾವು ಬೆಳ್ಸಿದ್ದೇವೆ ಅಂದ್ರೆ ನಮ್ಗೆ ಫಲ ಕೊಟ್ಟೇ ಕೊಡುತ್ತೆ ಅದು ಜಾಗ ಯೇಶ್ಟ್ ಮಾಡ್ಬೇಡ್ರಿ ಜಾಗ ಇತ್ತಂದರೆ ಹೆಚ್ ಬೆಳ್ ಬೆಳೆಸ್ಕೊಳ್ರಿ ಅದಕ್ಕೆ ಒಟ್ಟು ಸನಾ ಸರಕಾರಿ ಗೊಬ್ಬರ ಹಾಕಿರಿ ತಂದು ಒಳ್ ನಿಮ್ಗೆ ಚಳ್ಳವ್ರೆ ಬಳ್ಳಿ ಸೀರು ಪಾರು ಆಗ್ತದಂದ್ರೆ ಒಂದಿಷ್ಟು ಎಣ್ಣೆ ತಂದು ಎಣ್ಣೆ ಹೊಡ್ದರೆ ಭಾಳ ಚೆನ್ನಾಗಿ ಆಕವ್ ನಿಮ್ಗೆ ಅವು ನಿಮ್ಗೆ ಸೆ ಚಲೋ ಒಳ್ಳೆದು ಜಾಗ ಇತ್ತಂದರೆ ಯೇಶ್ಟ್ ಮಾಡಬೇಡ ಅದನ್ನು ಜಾಗ ಇತ್ತಂದ್ರೆ ಹಕ್ಕಿ ಮಾ ಬಜಾರ್ಗೆ ಹೋಗ್ ತರುಕ್ಕಿಂತ ತಂದಿಲ್ ನಿಮ್ಮ ಜಾಗದಾಗ ನೀವು ಬೆಳ್ಕೊಂಡರೆ ನಿಮ್ಗೆ ತಿನ್ನಕ್ಕೆ ಒಳ್ಳೆದಲ್ವಾ ಹರ್ಕೊಂಡು ನಮ್ಗೆ ಬೇಕಾದಾಗ ಹರ್ಕೊಂಡು ತಿನ್ನಕ್ಕ ಬರತ್ತೆ ಅದು ನಾ ಅಷ್ಟು ಮಾಡಿ ಸಸಿ ಸಸಿ ನಾಟಿನಿ ಎರಡು ಮಾವಿನ ಗಿಡ ಹಚ್ಚೀನಿ ಪ್ಯಾರ್ಲಿಗಿ ಹಚ್ಚೀನಿ ಲಿಂಬೆಗಿಡ ಹಚ್ಚೀನಿ ಕರಿಬೇವ್ದು ಗಿಡ ಹಚ್ಚೀನಿ ಅಷ್ಟೂ ಬೆಳೆಸ್ತೀನಿ ಅದಕ್ಕೆ ಎರಡು ಟೈಮ್ ನೀರು ಹಾಕ್ತೇನೆ ನೀರು ಹಾಕ್ಬೇಕು ಫಲ ನಮ್ಗೆ ಗಿಡ ಆಗತ್ ಅಂದ್ರೆ ನೀರು ಹಾಕಬೇಕು ಅದಕ್ಕೆ ಹೆಂಗಾರೂ ನಿಮ್ಗೆ ಏನಾರೂ ಅಸ್ತವ್ಯಸ್ತ ಆತಂದ್ರೆ ಏನಾದ್ರೂ ಗು ರೋಗ ಬಂತಂದ್ರೆ ಎಣ್ಣೆ ತಂದು ಹೊಡೀರಿ ಅವ್ಕೆ ಒಟ್ಟು ತಂಬಾಕು ಹಾಕಿದ ನೀರು ನೆನಿಟ್ಟು ಅದನ್ನು ಒಟ್ಟು ಹೊಡೀರಿ ಸೀರದು ಸೀರೂ ಇರುವುದಿಲ್ಲ ಏನಿರುವುದಿಲ್ಲ ಅದು ಭಾಳ ಚೆನ್ನಾಗಿ ಬೆಳಿತಾವೆ ಅವು ಅನ್ಕೂಲಾಗತ್ತೆ ಜಾಗ ಯೇಶ್ಟ್ ಮಾಡಬೇಡ್ರಿ ಜಾಗ ಇದಾಗುವಂಗಿಲ್ಲ ನಮ್ಗೆ ಸಸಿ ನಾಟುದಂದ್ರೆ ಭಾಳ ಇಷ್ಟ ಸಸಿ ನಾಟ್ಬೇಕು ಒಳ್ಳೆಯದಾಗತ್ತೆ ಒಳ್ಳೆಯದು ಇದು ಇದು ಇದು ನಿಮ್ಮ ಆಲೋಚನೆ ಇದು ಮಾಡಬೇಡ್ರಿ ಒಳ್ಳೆತನ್ ಜಾಗ ಇತ್ತಂದರೆ ಯೇಶ್ಟ್ ಅದು ಯೇಶ್ಟ್ ಮಾಡ್ಬಾರ್ದು ಅದನ್ನು ನಿಮ್ಗೆ ಯಾವ್ದಾ ಈಗ ನಿಮ್ಮ ಮನ್ಸಿಗೆ ನಿಮ್ಗೆ ಬೇಕಾದ್ದು ಒಂದು ಅಗಿ ಹಚ್ಕೊಂಡ್ ಕೇಸ್ ಒಂದು ಬೆಳೆಸ್ರಿ ನಿಮ್ಗೆ ಫಲ ಕೊಟ್ಟೇ ಕೊಡುತ್ತೆ ಅದು ಎಂದಿಗೂ ಇದಾಗೋದಿಲ್ಲ ಫಲ ಕೊಟ್ಟೇ ಗಿಡಗಂಟಿ ಬೆಳ್ಸಿದ್ರೆ ಎಂದೂ ಯೇಶ್ಟ್ ಆಗೋದಿಲ್ಲ ಫಲ ಕೊಟ್ಟೇ ಕೊಡುತ್ತೆ ಬೆಳೆಸ್ರಿ ಅದನ್ನು ಬೆಳೆಸಿ ಉಪಯೋಗ ಮಾಡಿಕೊಳ್ರಿ ನಿಮಗೆ ಕಾಯ್ ಕೆಸ್ರಾದ್ರೆ ಮೆಣ್ಸಿನ ಗಿಡ ಹಚ್ರಿ ಬದ್ನೆ ಗಿಡ ಹಚ್ರಿ ಜಾಗ ಇತ್ತಂದ್ರೆ ಎಲ್ಲ ಅನ್ಕೂಲ ಕೊಡ್ತೈತೆ ಅದು ಅದು ನಮ್ಗೆ ಅನುಕೂಲ ಆಗತ್ತೆ ಅದು ಬಿಡಕ್ಕ ಹೋಗ್ಬೇಡ್ರಿ ಅದನ್ನು ಭಾಳ ಒಳ್ಳೆದಾಗತ್ತೆ ಜಾಗ ಯೇಶ್ಟ್ ಯಾಕೆ ಮಾಡ್ತೀರಿ ಮಾಡ್ಬೇಕು ಸಸಿಗ ಸಸಿ ನಾಟಿದ್ರೆ ಎಲ್ಲಿ ಇದಾಗೋದಿಲ್ಲ ಅದು ಸಸಿಗಳು ಭಾಳ ಪ್ರೀತಿ ಮಕ್ಳು ಇದ್ದಂಗೆ ಮಕ್ಳ ಪ್ರೀತಿ ತೋರ್ಸ್ಬೇಕ್ ಅವ್ಕೆ ಅದು ಕೊಟ್ಟು ಸಗಣಿ ಗೊಬ್ಬರ ಶಗಣಿ ಬಿದ್ದರೆ ಸಗಣಿ ಗೊಬ್ಬರ ಹಾಕಿರಿ ನೀವು ಹೊಲಕ್ಕೆ ಹೊಡ್ದಿರ್ತೀರಿ ಹೊಲಕ್ಕೆ ಸರ್ಕಾರಿ ಗೊಬ್ಬರ ಹಾಕಿರ್ತಾರೆ ಅದ್ರಾಗ ಒಟ್ಟು ತಂದು ಹಾಕಿ ಬೆಳೆಸಿರಿ ಬೆಳೆಸಿ ಉಪ್ಯೋಗ ಮಾಡ್ಕೋರಿ ಕಾಯಿ ಕೊಟ್ಟಂದ್ರೆ ಫಲ ಕೊಟ್ಟೇ ಕೊಡುತ್ತದು ಆಂ ಅಲ್ಲಿ ಎಲ್ಲ ಚಲೋ ಆಗತ್ತ ಒಳ್ಳೇದ ನಾವು ಗಿಡಗಂಟಿ ಜಾಗದ್ ಜಗದ್ಮ್ಯಾ ಇತ್ತಂದ್ರೆ ಅಲ್ಲಿ ಬ್ಯಾ ಇದು ಯೇಶ್ಟ್ ಮಾಡಬೇಡಿರಿ ಅದನ್ನು ನಿಮ್ಗೆ ಬೇಕಾದ ಗಿಡ ಹಚ್ಚಿಕೊಳ್ರಿ ನಿಮ್ಗೆ ಯಾವ್ದು ಬೇಕು ಅದನ್ನು ಹಚ್ಕೊಂಡ್ ಕೇಸ್ ಒಳ್ಳೇದು ಮಾಡಿಕೊಳ್ರಿ ಅದನ್ನು ಅದು ನೀವು ಕರ್ಬೇವ್ದು ಗಿಡ ಹಚ್ರಿ ಮಾವಿನ ಗಿಡ ಹಚ್ರಿ ಪ್ಯಾರ್ಲಿಗಿ ಹಚ್ರಿ ಪ್ಯಾರ್ಲಿಗಿ ಹಚ್ರಿ ಲಿಂಬೆ ಗಿಡ ಹಚ್ರಿ ನಿಮ್ಗೆ ಯೇದು ನಿಮ್ಗೆ ಬೇಕಾದ್ದು ಅದನ್ನು ಕೊಟ್ಟೇ ಕೊಡ್ತದೆ ದೇ ನೀವು ಮಾಡಿದ್ದು ಎಲ್ಲೂ ಹೋಗುವುದಿಲ್ಲ ಅದು ಫಲ ಕೊಟ್ಟೇ ಕೊಡ್ತಾನೆ ಅದನ್ನು ಕಷ್ಟ ಬಿಡಿರಿ ಕಷ್ಟ ಬಿಟ್ಟು ಫಲ ಕೊಟ್ಟೇ ಕೊಡ್ತಾನೆ ಅದನ್ನು ಅನ್ಕೂಲಾಗತ್ತೆ ಮನಿಗೆ ಅನ್ಕೂಲಾಗುತ್ತೆ ನಿಮ್ಗೆ ಹೆಚ್ಚಾತು ಅಂದ್ರೆ ಅಲ್ಲೇ ಆಜು ಬಾಜು ಮನಿಯರು ಇರ್ತಾರೆ ಅವರಿಗೂ ಕೊಡಿರಿ ಅವರೂ ತಿನ್ನಲಿ ನೀವು ನಾವೂ ತಿನ್ ನೀವೂ ತಿನ್ನಿರಿ ಜಾಗ ಯಾಕೆ ಯೇಶ್ಟ್ ಮಾಡ್ತೀರಿ ಅದನ್ನು ಮಾಡ್ಕ ಮಾಡ್ಬಾರ್ದು ಅದನ್ನು ಜಾಗ ಇತ್ತಂದ್ರೆ ಸುಳ್ಳೇ ಖಾಲಿ ಇದು ಮಾಡಬಾರ್ದು ಹಾಕಿ ಕೇಸಿ ಸಸಿ ಬೆಳೆಸ್ರಿ ಅದಕ್ಕೆ ನೀರು ಹಾಕಿರಿ ಗೊಬ್ಬರ ಹಾಕಿರಿ ಅದು ಅದು ಬೆಳ್ದು ದೊಡ್ದಾತಂದ್ರೆ ಕೊಟ್ಟೇ ಕೊಡ್ತದೆ ಅದು ಎಲ್ಲಿ ಇದಾಗೋದಿಲ್ಲ ಅದು ಬೆಳಿ ಯಾವ ಸಸಿ ಬೆಳ್ಸಿದ್ರೂ ಯಾವುದೂ ನಷ್ಟ ಆಗೋದಿಲ್ಲ ಅದಕ್ಕೆ ಏನಿಲ್ಲ ಒಟ್ಟು ಒಂದಿಷ್ಟು ಗೊಬ್ಬರ ಅದು ಬಂದಾಗ ನೀರು ಹಾಕಿರಿ ಒಟ್ಟು ಕೆಂಪು ಮಣ್ಣು ಹಾಕ್ರಿ ಅದಕ್ಕೆ ಕೆಂಪು ಮಣ್ಣು ಬೇಕು ಅದಕ್ಕೆ ಒಟ್ಟು ಚಲೋ ಮಣ್ಣಿತ್ತು ಅಂದ್ರೆ ಹಾಕಿ ಬೆಳ್ಸಿರೀ ನಿಮ್ಗೆ ಅನ್ಕೂಲ ಭಾಳ ಆಗತ್ತೆ ಅದು ಸೊ ಒಳ್ಳೇದಾಗತ್ತೆ ಚಲೋ ಒಳ್ಳೆಯದದು ಮನುಷ್ಯಗ ಗಿಡ ಬೆಳ್ಸೋದಂದ್ರೆ ಮಕ್ಳು ಬೆಳ್ಸ್ದಂಗೆ ಅದು ಮಗು ಬೆ ಮಗನ ನಿಮ್ಮ ಮಗುನ ನೀವು ಬೆಳ್ಸ್ದಂಗೆ ಅದು ಬೆಳ್ಸ್ಬೇಕ್ ಅದನ್ನು ಒಳ್ಳೆಯದು ನೀವು ಮಾವಿನ ಗಿಡ ಹಚ್ರಿ ಪ್ಯಾರ್ಲಿ ಗಿಡ ಹಚ್ರಿ ಲಿಂಬೆ ಗಿಡ ಹಚ್ರಿ ಬೇಕಾದ ಗಿಡ ಹಚ್ಕೊಳ್ರಿ ನಿಮ್ಗೆ ಫಲ ಕೊಟ್ಟೇ ಕೊಡತ್ತೆ ಅದು ಶೇ ಎಲ್ಲೂ ಹೋಗುವುದಿಲ್ಲ ಅದು ನಿಮ್ಮದು ನೀವು ಕಷ್ಟ ಬಿಟ್ಟೆ ಅಂದ್ರೆ ನಿಮ್ಗೆ ಫಲ ಕೊಡತ್ತೆ ಅದು ಕಷ್ಟ ಬಿಡ್ಬೇಕು ಮೊದಲು ಸಸಿ ನಾಟೋದಂದ್ರೆ ಭಾಳ ಇಷ್ಟ ಇಷ್ಟಪಟ್ಟು ಹಚ್ಬೇಕು ಸಸಿ ನಾಟ್ಬೇಕ ಹಾಂ ಎಲ್ಲೂ ಹೋಗುವುದಿಲ್ಲ ಅದು ನಿಮ್ಗೆ ನಾವು ನಾನು ಮಾತ್ರ ಹಚ್ಚೀನಿ ನಾಲ್ಕು ಫಲ ಅದು ಸಸಿ ಹಚ್ಚುದಂದ್ರ್ ಭಾಳ ಶೇ ಇಷ್ಟ ಪ್ಯಾರ್ಲಿ ಗಿಡನೂ ಹಚ್ಚೀನಿ ಮಾವಿನ ಗಿಡನೂ ಹಚ್ಚೀನಿ ಹೊಳ್ಳಿ ದಾಸ್ವಾಳ ಗಿಡ ಹಚ್ಚೀನಿ

ಸೀತಾಫಲ ಗಿಡ ಹಚ್ಚೀನಿ ಒಟ್ಟು ಹಚ್ಚೀನಿ ಅದು ಅಷ್ಟು ಪ ಇದು ಮಾಡ್ತೀನಿ ಅಷ್ಟು ಕಾಯಿ ಕೊಡುತೈತಿ ಅದು ನನಗೆ ಅನ್ಕೂಲಾಗತ್ತೆ ನನ್ನ ಮನೆ